ಹಾಂ ನಮಸ್ತೆ ಹೇಳಿ ಹಾಂ ಇವತ್ತು ಇವತ್ತಿಗೆ ಆಲ್ರೆಡಿ ಆಫ್ ಆನ್ ಅವರಲ್ಲಿ ಲೇಟ್ ಆಗಿದೆ ಲೆವೆ ಇನ್ನೇನು ಲಂಚ್ ಅವರ್ ಮಾ ಲಂಚ್ ಅವರ್ ಮುಗುಸ್ಕೊಂಡ್ಬಿಟ್ಟು ಬರ್ತೀವಿ ಹೇಳಿ ಏನಾಗಬೇಕಾಗಿತ್ತು ಒಂದು ಮಂತಿಂದನಾ ಅದು ನೀವು ಮೊದಲೇ ಬಂದು ತೋರಿಸ್ಕೊಳ್ಲಿಲ್ವಾ ನೀವು ಒಂದು ಮಂತಿಂದ ಹೊಟ್ಟೆ ನೋವು ಅಂತಿದೀರಲ್ಲ ಹೌದಾ ಹೇಗಿದೆ ಈಗ ಹೊಟ್ಟೆ ನೋವು ನಿಮಗೆ ಯಾವ ರೀತಿ ಕಾಣಿಸ್ಕೊಳ್ತಿದೆ ಪೈನು ಸೈಡ್ ಹೊಟ್ಟೆ ನೋವು ಆ ಥರ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಹಾಂ ಹಾಂ ಯಾ ತುಂಬ ನ ಪೈನ್ ಇದೆಯಾ ಓಕೆ ನಾನು ಮೂರು ಗಂಟೆಗೆ ಬರ್ತೀನಿ ಮೂರು ಗಂಟೆಗೆ ಬಂದು ತೋರ್ಸ್ಕೊಂಡು ಹೋಗಿ ಅಷ್ಟು ಅಲ್ಲಿ ಟೋಕನ್ ಕೊಡ್ತಾರೆ ಟೋಕನ್ ತಗೊಳ್ಳಿ ಹಾಂ ಈ ಒಂದು ಗ್ಲಾಸ್ ಬಿಸ್ನೀರು ಕುಡೀರಿ ಚೆನ್ನಾಗಿ ನೀರು ಕುಡೀರಿ ನೀರು ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆಯಾಗ್ಬೋದು ಹಾಂ ಹಾಂ ಮತ್ತು ನಿಮಗೆ ಬೇರೆ ಏನಾದರೂ ಬ್ಯಾಕ್ ಪೈನ್ ಏನಾದರೂ ಇದೆಯಾ ಆ ಥರ ಏನಾದರೂ ಇದೆಯಾ ಸಮಸ್ಯೆ ಇದೆಯಾ ಹಾಂ ಹಾಂ ನೀವು ಮೊದ್ಲಿನ್ದು ಮೊದಲು ಟ್ಯಾಬ್ಲೆಟ್ಗಳನ್ನ ತಗೊಂಡಿರೋದೇನಾದರೂ ಖಾಲಿ ಆಗಿದೆಯಾ ಮೊದ್ಲಿನ ಟ್ಯಾಬ್ಲೆಟ್ಗಳೆನಾದರೂ ಇದೆಯಾ ಇನ್ನೂ ಟ್ಯಾ ಇನ್ನೂ ಟ್ಯಾಬ್ಲೆಟ್ಗಳಿದೆಯಾ ಓಕೆ ನೀವು ಆ ಟ್ಯಾಬ್ಲೆಟ್ಗಳದ್ದುಇದನ್ನೆಲ್ಲ ತಗೋಬಿಟ್ಟು ಬನ್ನಿ ಶಿರಪ್ ಏನಾದ್ರು ಬರ್ಕೊಟ್ಟಿದ್ದೆನಾ ಶಿರಪ್ ಆ ಶಿರಪ್ ಬಾಟಲ್ನೂ ತಗೋಬಿಟ್ಟು ಬನ್ನಿ ಆಂ ತಗೊಂಡು ಬನ್ನಿ ಮೇಡಮ್ ನಿಮಗೆ ನಾನು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀನಿ ನಿಮ್ಮ ಜೊತೆ ಯಾರನ್ನಾದರೂ ಒಬ್ಬರನ್ನ ಕರ್ಕೊಂಬಿಟ್ಟು ಬನ್ನಿ ಓಕೆ ನೀವು ಎಷ್ಟೊತ್ತಿಗೆ ಬರ್ಬೋದು ಓಕೆ ಮೂರು ಗಂಟೆಗೆ ಬಂದು ನೀವು ಅಲ್ಲಿ ಟೋಕನ್ ತಗೊಳ್ಳಿ ಅಷ್ಟೊತ್ತಿಗೆ ನಾನು ಬರ್ತೀನಿ ಸರಿಯಾಗುತ್ತೆ ಓಕೆ ತ್ಯಾಂಕ್ ಯು